ಮೊನ್ನೆ ನಾನು ಉಡುಪಿ ಜಯಲಕ್ಷ್ಮಿಯಲ್ಲಿ ಸೀರೆ ತಗೊಳೊಕ್ಕೆ ಹೋಗಿದ್ದೆ ದಸರಾ ಹಬ್ಬಕ್ಕೆ ನಾನು ಹೋಗಿರೋ ಕಲರ್ ಇಂಥದ್ದೇ ಬೇಕಂತ ಚಾಯ್ಸ್ ಮಾಡ್ಕೊಂಡು ಹೋಗಿದ್ದೆ ನನಗೆ ಸಿಕ್ಕಿರೋದು ಬೇರೆ ಕಲರ್ ಆದರೆ ಆ ಕಲರ್ ತುಂಬ ಒಳ್ಳೆದಾಗಿತ್ತು ಅದರ ಬಾರ್ಡರ್ ಕೂಡಾ ತುಂಬ ಒಳ್ಳೆದಾಗಿತ್ತು ಫಸ್ಟು ನನಗೆ ಅದು ನನ್ನ ನನಗೆ ಬೇಕಾಗಿರೊ ಸೀರೆ ಅಲ್ಲಾ ಅಂತ ಅನಿಸಿತ್ತು ಆದರು ನನ್ನ ಫ್ರೆಂಡಿನ ಬಲವಂತಕೋಸ್ಕರ ತಗೊಂಡೆ ಸೊ ಮನೆಗೆ ತಗೊಂಡು ಬಂದು ನಾನು ನಮ್ಮ ಫ್ಯಾಮಿಲಿಯಲ್ಲೊಂದು ಮದುವೆ ಇತ್ತು ನಾನು ಆ ಮದುವೆಗೆ ಆ ಸೀರೆಯನ್ನು ಉಟ್ಕೊಂಡು ಹೋಗಿದ್ದೆ ಅಲ್ಲಿ ಎಲ್ಲಾರಿಗೂ ತುಂಬಾ ಇಷ್ಟ ಆಯಿತು ಬಾರ್ಡರ್ ಮತ್ತು ಸೀರೆ ಕಲರ್ ಕೆಂಪು ಕಲರ್ ಎಲ್ಲರು ಕೇಳಿದರು ಎಲ್ಲಿ ತಗೊಂಡಿರೋದು ಅಂತ ಸೊ ನನಗೂ ಇಂಥಾದ್ದೇ ಸೀರೆ ಬೇಕು ಅಂತ ಅವರಿಗೆ ಅವರು ನನಗೆ ಒತ್ತಾಯ ಮಾಡಿದರು ಇಂಥದ್ದೇ ಬೇರೆ ಕಲರ್ ಇದ್ರೆ ನನಗು ಕೂಡಾ ತಂದು ಕೊಡಿ ಅಂತ ಸೊ ನಾನು ಕೂಡ ಒಪ್ಕೊಂಡೆ ಆದಮೇಲೆ ನಾನು ಮನೆಗೆ ಬಂದಮೇಲೆ ಅದನ್ನು ವಾಶ್ ಮಾಡಿದೆ ಆದರೂ ಅದರ ಕಲರ್ ಹೋಗಿಲ್ಲ ಹೇಗೆ ತಗೊಂಡಿದ್ದೆ ಹಾಗೇ ಇತ್ತು ತುಂಬ ಚೆನ್ನಾಗಿತ್ತು ಇವಾಗಲು ತುಂಬಾ ಚೆನ್ನಾಗಿಯೇ ಇದೆ